ನನ್ನ ಲೈಫಲ್ಲಿ ನಾನು ಮಹತ್ವದ ನಿರ್ಧಾರ ತಗೊಂಡಿದ್ದು ಅಂದರೆ ನನ್ನ ಮದುವೆ ನನ್ನ ಮದುವೆ ಅಂದರೆ ನಾನು ಲವ್ ನನ್ನದು ಲವ್ ಮ್ಯಾರೇಜು ಲವ್ ಮ್ಯಾರೇಜ್ ಬಂದುಬಿಟ್ಟು ಹುಡುಗಂದು ನಾಯ್ಡು ಕ್ಯಾಸ್ಟು ಕ್ಯಾಸ್ಟ್ ನಾವು ಗೌಡಾಸು ಆಲ್ಮೊಸ್ಟೂ ಕ್ಯಾಸ್ಟ್ ಪ್ರಾಬ್ಲಮ್ ಬಂದೇ ಬರುತ್ತೆ ಬೇ ಅಂದರೆ ಸೇಮ್ ಸೇಮ್ ಕ್ಯಾಸ್ಟ್ ಆದ್ರೂ ಏನೂ ಪ್ರಾಬ್ಲಮ್ ಆಗ್ತಿರಲಿಲ್ಲ ನನ್ನದು ಏನೂ ಪ್ರಾಬ್ಲಮ್ ಆಗಲಿಲ್ಲ ಬಟ್ ನಾನು ಪರ್ಸ್ನಲಿ ಫರ್ಸ್ಟ್ ಲವ್ ಮಾಡ್ತಿದ್ದೀನಿ ಅಂತ ಗೊತ್ತಾಗಿದ್ದು ನಮ್ಮ ಅಮ್ಮನಿಗೆ ಅದು ಹೇಗೆ ಗೊತ್ತಾಯಿತು ಅಂದರೆ ಅಂದರೆ ಈಗ ಬೇರೆ ಯಾರೋ ಮೋಸ್ಟ್ಲಿ ಹೇಳಿ ಗೊತ್ತಾಗಿದ್ದು ನಮ್ಮ ಅಮ್ಮ ಫಸ್ಟೂ ಅಂದರೆ ಫಸ್ಟ್ ಅವರು ಬೇಡ ಗೀಡ ಅಂತ ಏನೂ ಹೇಳಲಿಲ್ಲ ಫಸ್ಟು ಹುಡ್ಗನ ಬಗ್ಗೆ ತಿಳ್ಕೊಂಡರು ಹುಡುಗ ಯಾರು ಏನು ಮಾಡ್ತಾ ಇರೋದು ಹುಡುಗ ಅಪ್ಪ ಅಮ್ಮ ಏನು ಮಾಡ್ತಾ ಇರೋದು ಯಾವ ಊರು ಮತ್ತು ಕ್ಯ ಮಾಮೂಲಿ ಕೇಳೊಂಗೆ ಕ್ಯಾಸ್ಟ್ ಯಾವುದು ಕ್ಯಾಸ್ಟು ನಾನು ಹೀಗೆ ಎಲ್ಲ ಮನೆ ಕಡೆ ಎಲ್ಲ ಓಕೆ ಚೆನ್ನಾಗಿದ್ದಾರೆ ಏನೂ ಪ್ರಾಬ್ಲಮ್ ಇಲ್ಲ ಕ್ಯಾಸ್ಟ್ ಬಂದುಬಿಟ್ಟು ನಾಯ್ಡುಸ್ ಅಂತ ಹೇಳಿದೆ ಅವಾಗ ನಮ್ಮ ಅಮ್ಮ ಅಂದರೆ ಸ್ವಲ್ಪ ಬೇಜಾರು ಮಾಡಿಕೊಂಡ್ರು ಯಾಕೆಂದರೆ ನಮ್ಮ ಯಾವುದೇ ಅಪ್ಪ ಅಮ್ಮ ಆಗಿದ್ರೂ ಮಕ್ಕಳನ್ನ ಮುದ್ದಾಗಿ ಸಾಕಿರ್ತಾರೆ ಅವರು ಎಕ್ಸ್ಪೆಕ್ಟ್ ಮಾಡಿರಲ್ಲ ನಮ್ಮ ಮಕ್ಕಳು ಹಿಂಗೆ ಲವ್ ಮಾಡಿ ಹಿಂಗೆ ಮಾಡಿರ್ತಾರೆ ಅಂತ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲ್ಲ ಬಟ್ ಏನಾಯಿತು ಅಂದರೆ ನಂದರಲ್ಲಿ ಹುಡುಗ ಒಳ್ಳೆವನು ಅಂತ ನಾನೂ ಲವ್ ಮಾಡಿದೆ ಮನೆ ಕಡೆಯೂ ಏನೂ ಪ್ರಾಬ್ಲಮ್ ಇರಲಿಲ್ಲ ಮನೆ ಕಡೆ ಅವಾಗೆಲ್ಲ ಚೆನ್ನಾಗೇ ಇದ್ದರು ಆಮೇಲೆ ನಮ್ಮ ಮನೆಯಲ್ಲಿ ಅಮ್ಮನ ಹತ್ರ ಎಲ್ಲ ಮಾತಾಡಿದೆ ನಮ್ಮ ಅಮ್ಮ ನಮ್ಮ ಮನೇಲಿ ನಮ್ಮ ಮೇನ್ ಆಗಿ ನಮ್ಮ ಅಮ್ಮ ಒಪ್ಪಿಕೊಂಡ್ರೆ ಸಾಕಿತ್ತು ನಮ್ಮ ಅಪ್ಪ ನಮ್ಮ ಅಣ್ಣ ಒಪ್ಕೊತಾ ಇದ್ದರು ಆಮೇಲೆ ಒಂದು ದಿನ ನಾನು ಇಷ್ಟಪಟ್ಟಿದ್ದ ಹುಡುಗನ್ನ ಕರೆಸ್ಬಿಟ್ಟು ಮಾತಾಡಿದರು ಹೇಗೆ ಏನು ಮನೆ ಕಡೆ ಒಪ್ಕೊತಾರಾ ಏನು ಅಂತ ಅವ್ರ ಮನೇಲಿ ಅವ್ರ ಅಪ್ಪಂದು ಪ್ರಾಬ್ಲಮ್ ಇತ್ತು ಅವ್ರ ಅಮ್ಮಂದು ಏನೂ ಪ್ರಾಬ್ಲಮ್ ಇರಲಿಲ್ಲ ಅವ್ರು ನಮ್ಮ ಲವ್ಗೆ ತುಂಬ ಸಪೋರ್ಟ್ ಮಾಡಿದರು ಅವ್ರ ಅಪ್ಪ ಅವ್ರ ಅಪ್ಪನಿಗೆ ಮೋಸ್ಟ್ಲಿ ಅವ್ರ ಕ್ಯಾಸ್ಟಲ್ಲೇ ತಂದ್ಕೊಬೇಕು ಅಂತ ಆಸೆ ಇತ್ತು ಅನಿಸುತ್ತೆ ಬಟ್ ನಮ್ಮ ಮನೆಯವರು ನಾನು ಇವ್ಳನ್ನ ಮದುವೆ ಆಗಬೇಕು ಅಂತ ಇದು ಮಾಡಿದರು ಆಮೇಲೆ ನಮ್ಮ ನಮ್ಮ ಮನೆಯವರು ಆಮೇಲೆ ಅವ್ರ ಫ್ಯಾಮಿಲಿಯನೆಲ್ಲ ಕರೆಸ್ಬಿಟ್ಟು ಎಲ್ಲ ಮಾತಾಡಿದರು ಅಂದ್ರೆ ಈ ಥರ ನಾನು ಒಂದು ಹುಡುಗಿನ ಇಷ್ಟಪಡ್ತಾ ಇದ್ದೀನಿ ಅವ್ರು ಬಂದುಬಿಟ್ಟು ಗೌಡಾಸು ಅಂತೆಲ್ಲ ಮಾತಾಡಿದರು ನಮ್ಮ ಅಮ್ಮನೂ ನಮ್ಮ ಅಪ್ಪನ ಹತ್ರ ನಮ್ಮ ಅಮ್ಮನ ಹತ್ರ ಮತ್ತು ನಮ್ಮ ಫ್ಯಾಮಿಲಿಲಿ ಮಾತಾಡಿದರು ನಮ್ಮ ಫ್ಯಾಮಿಲಿಲಿ ಯಾರಿಗೂ ಇಷ್ಟ ಇರ್ ಇಷ್ಟ ಇರಲಿಲ್ಲ ಇಂಟರ್ ಕ್ಯಾಸ್ಟ್ ಅಂತ ಬೇಡ ಅಂತ ಇದು ಮಾಡಿದರು ಬಟ್ ನಮ್ಮ ಅಮ್ ಅಮ್ಮ ನಮ್ಮ ಅಲ್ಮೋಸ್ಟ್ ನನಗೋಸ್ಕರ ಮಗಳಿಗೋಸ್ಕರ ಫ್ಯಾಮಿಲಿನ ಎದ್ರು ಹಾಕೊಂಡ್ರು ಅವ್ಳು ಇಷ್ಟಪಡ್ತಾ ಇದ್ದಾಳೆ ಅವ್ಳ ಖುಶಿನಾ ನಾವು ಕಿತ್ಕೊಬಾರದು ಅಂತ ಸೆ ಆ ಥರ ಯೋಚನೆ ಮಾಡಿದ್ರು ಸೀರೆಸ್ಲೀ ಯಾವ ಅಪ್ಪ ಅಮ್ಮನೂ ಆ ಥರ ಯೋಚನೆ ಮಾಡಲ್ಲ ಮಕ್ಕಳಿಗೆ ಹೊಡೆದು ಬಡ್ದಾದ್ರೂ ಅವ್ರ ಕ್ಯಾಸ್ಟು ಹುಡುಗನ್ನೇ ಮದುವೆ ಮಾಡಕ್ಕೆ ಟ್ರೈ ಮಾಡ್ತಾರೆ ತುಂಬ ಅವಾಗೆಲ್ಲ ಅಲ್ಲ ಅಂದರೆ ಈಗ ಒಂದು ಎಷ್ಟು ನಾನು ಆಲ್ಮೋಶ್ಟ್ ಮ್ಯಾರೇಜ್ ಆಗಿ ತ್ರೀ ಆ್ಯಂಡ್ ಆಫ್ ಇಯರ್ ಆಯಿತು ಅವಾಗೆಲ್ಲ ನಮ್ಮ ಅಮ್ಮ ತುಂಬ ಅಂದರೆ ತುಂಬ ಜನ ಫ್ಯಾಮಿಲಿಯಲ್ಲಿ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಮದುವೆ ಮದುವೆ ಮಾಡ್ತಾ ಇದ್ದೀಯ ಮುಂದೆ ಅಕಸ್ಮಾತ್ ಏನಾದ್ರು ಅವ್ಳು ಏನಾದ್ರು ಪ್ರಾಬ್ಲಮ್ ಆಗಿ ಗಂಡನ ಬಿಟ್ಟು ಬಂದರೆ ಏನು ಮಾಡ್ತೀಯಾ ಹಂಗೆ ಹೀಗೆ ಅಂತ ಮ್ಯಾರೇಜ್ ಆಗೊಕ್ಕಿಂತ ಮುಂಚೆಯೇ ತುಂಬ ನೆಗೆಟಿವ್ ಆಗಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದರು ಬಟ್ ನಮ್ಮ ಅಮ್ಮ ಯಾವುದನ್ನೂ ಇದು ಮಾಡಲಿಲ್ಲ ನನಗೂ ಬೇಜಾರು ಅಂದರೆ ಬೇಜಾ ಅಂದರೆ ಅಪ್ಪ ಅಮ್ಮಂಗೆ ಬೇಜಾರು ಮಾಡ್ತಾ ಇದ್ದೀನಿ ನೋವು ಕೊಡ್ತಾ ಇದ್ದೀನಿ ಅನ್ನೊದೊಂದು ಗಿಲ್ಟ್ ಫೀಲ್ ಯಾವಾಗಲೂ ಕಾಡ್ತಾ ಇತ್ತು ಮೇನ್ ಆಗಿ ನಾನು ನನ್ನ ಮದುವೆ ಡಿಸೈಡ್ಮೆಂಟೇ ನಾನು ಮಾಡಿದ್ದು ಅಂದರೆ ಅಪ್ಪ ಅಮ್ಮ ಒಪ್ಕೊತಾರೆ ಅನ್ನೋ ನಂಬಿಕೆ ಇತ್ತು ನನಗೆ ನನಗೆ ಆಲ್ಮೋಸ್ಟ್ ಫ್ಯಾಮಿಲಿಯೋರು ಯಾರೂ ಬೇಡ ನಂಗೆ ಅಪ್ಪ ಅಮ್ಮ ಈಗ ಒಪ್ಪಿದರೆ ಸಾಕು ಅಂತ ಅಂದ್ಕೊಂಡಿದ್ದೆ ನಾನು ನಮ್ಮ ಅಣ್ಣನೂ ಸಮೇತ ನಮ್ಮ ಅಮ್ಮ ಹೇಳಿದಿಕ್ಕೆ ಒಪ್ಪಿಕೊಂಡ ನಮ್ಮ ಅಮ್ಮ ಅವ್ಳು ಚೆನ್ನಾಗಿ ಇರ್ತಾಳೆ ಅಂದರೆ ತೆ ಏನಕ್ಕೆ ತಲೆ ಕೆಡಿಸ್ಕೊಬೇಕು ಮದುವೆ ಮಾಡಿಕೊಡೋಣ ಮದುವೆ ಆದಮೇಲೆ ಅವ್ಳು ಕಷ್ಟ ಸುಖ ಏನೇ ಬಂದರೂ ಅವಳೇ ನೋಡ್ಕೊತಾಳೆ ನಮಿಗೆ ಅದು ಬೇಡ ನಾವು ಮದುವೆ ಮಾಡ್ಬಿಟ್ಟು ನಮ್ಮ ನಮ್ಮ ಕರ್ತವ್ಯ ಏನಿದೆ ಮದುವೆ ಮಾಡೋದು ನಾವು ಮದುವೆ ಮಾಡೋಣ ಆಮೇಲೆ ಅವ್ಳಿಗೆ ಕಷ್ಟ ಸುಖ ಏನು ಬರುತ್ತೆ ಅವ್ಳು ನೋಡ್ಕೊಂಡು ಹೋಗಲಿ ಅಂತ ಹೇಳಿದರು ಆಮೇಲೆ ಅವ್ರ ಅಪ್ಪನಿಗೆ ಮದುವೆ ಆಗೋದ್ ಇಷ್ಟ ಇರಲಿಲ್ಲ ಅವ್ರ ಫ್ಯಾಮಿಲಿಲಿ ಕರೆಸಿದ್ರು ಮಗನಿಗೆ ಬುದ್ಧಿ ಹೇಳಲಿ ಅಂತ ಬಟ್ ಅವ್ರ ಫ್ಯಾಮಿಲಿಯವ್ರೂ ನಮ್ಮ ಬಂದು ನಮ್ಮ ಮನೆನ ನಮ್ಮ ಮನೇಲಿ ಎಲ್ಲ ನೋಡಿದಾಗ ಅವರಿಗೇ ಇಷ್ಟ ಆಯಿತು ಅನಿಸುತ್ತೆ ಅವರು ಏನು ಆಪೋಝಿಟಾಗಿ ಏನೂ ಮಾತಾಡಲಿಲ್ಲ ಅವ್ರಿಗೂ ಓಕೆ ಆಗಿತ್ತು ಅವರು ಸುಮ್ಮನಾದರು ಇನ್ನು ಮದುವೆ ಗಿದುವೆ ಅಂತೆಲ್ಲ ಫಿಕ್ಸ್ ಮಾಡಿದರು ಆಲ್ಮೋಶ್ಟ್ ನನ್ನ ಕೊರೋನ್ ಟೈಮಲ್ಲಿ ಮದುವೆ ಆಗಿದ್ದು ಟು ತೌಝಂಡ್ ಟು ತೌಝಂಡ್ ಟ್ವೆಂಟಿಯಲ್ಲಿ ಎಲ್ಲರೂ ಒಪ್ಪಿಕೊಂಡ್ರು ಒಪ್ಪಿಕೊಂಡ್ರು ತುಂಬ ಖುಷಿಯಾಗಿತ್ತು ಎಲ್ಲರೂ ಒಪ್ಪಿಕೊಂಡ್ರಲ್ಲ ಅಂತ ನಮ್ಮ ಅಮ್ಮನಿಗೂ ನಾನು ಎಷ್ಟು ತ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ನಮ್ಮ ಅಮ್ಮ ನನಗೆ ಪ್ರತಿಯೊಂದನ್ನೂ ಆಸೆನ ಈಡೇರ್ಸಿದ್ದಾರೆ ಯಾವುದನ್ನು ಬಿಟ್ಟಿಲ್ಲ ಅವರು ಕಷ್ಟವೋ ಸುಖವೋ ನಾವೇನೂ ಕೋಟ್ಯಧೀಶ್ವರ ಅಲ್ಲ ಮೀಡಿಯಮ್ ಲೈಫಲ್ಲಿ ಇದ್ರೂ ಅಪ್ಪ ಅಮ್ಮ ಯಾವುದನ್ನೂ ಮಕ್ಕಳನ್ನ ಮಕ್ಳ ಏನೇ ಆಸೆಪಟ್ರೂ ಮಾಡಿದ್ದಾರೆ ನಮ್ಮ ಅಮ್ಮನೂ ಅಷ್ಟೇ ಇದನ್ನು ಒಪ್ಪಿಕೊಂಡ್ರು ನಾವು ಇವಾಗ ಚಂದ ತುಂಬ ಕೋಟಿಗೆ ಇದ್ದೀವಿ ಅಂತಲೂ ಕೋಟಿಗೆ ಇದ್ದೀವಿ ಅಂತ ಹೇಳಲ್ಲ ಕೋಟಿಗಿಲ್ಲ ನಾವು ಮೀಡಿಯಮ್ ಆಗಿ ಒಳ್ಳೆಯ ಲೈಫನ್ನ ಒಳ್ಳೆಯ ಲೈಫ್ ಅಂತಲೂ ಹೇಳಲ್ಲ ನಾರ್ಮಲ್ ಲೈಫನ್ನ ಲೀಡ್ ಮಾಡ್ತಾ ಇದ್ದೀವಿ ಚೆನ್ನಾಗಿ ಇದ್ದೀವಿ ಗಂಡ ಹೆಂಡತಿ ಇಬ್ಬರು ಚೆನ್ನಾಗಿ ಇದ್ದೀವಿ ಹೇಗೋ ಮದುವೆ ಆಯಿತು ಆಲ್ಮೋಸ್ಟ್ ತ್ರೀ ಆ್ಯಂಡ್ ಆಫ್ ಇಯರ್ ಮ್ಯಾರೇಜ್ ಆಯಿತು ಒಬ್ಬಳು ಮಗ್ಳು ಇದ್ದಾಳೆ ಅವ್ಳಿಗೆ ಇವಾಗ ಟು ಆ್ಯಂಡ್ ಆಫ್ ಇಯರು ಅವಳು ಅವಳೂ ಚೆನ್ನಾಗಿ ಇದ್ದಾಳೆ ಏನೇ ಕಷ್ಟ ಸುಖ ಬಂದರೂ ನಮ್ಮ ಅಪ್ಪ ಅಮ್ಮ ಅವ್ಳ ಮುಖನ ನೋಡಿಬಿಟ್ಟು ಎಲ್ಲವನ್ನು ಮರಿತಾ ಇದ್ದಾರೆ ಲೈಫಲ್ಲಿ ತುಂಬ ಕಷ್ಟ ಇದೆ ಅದನ್ನು ಒಂದೊಂದಾಗಿ ಲೀಡ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಎಲ್ಲ ಆರಾಮ ಆಗಿ ಇದೆ ಏನು ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಕ್ಕಾಗಲ್ಲ ಎಲ್ಲಾರ ಲೈಫಲ್ಲೂ ಪ್ರಾಬ್ಲಮ್ ಎಲ್ಲಾರ ಫ್ಯಾಮಿಲಿಯಲ್ಲೂ ಪ್ರಾಬ್ಲಮ್ ಇದ್ದೇ ಇದೆ ಬಟ್ ಗಂಡ ಹೆಂಡತಿ ನಾವು ಚೆನ್ನಾಗಿ ಇದ್ದೀವಿ ಇನ್ನೂ ಇನ್ನೊಂದು ಡಿಸೈಡ್ಮೆಂಟ್ ಅಂದರೆ ತುಂಬ ಅಂದರೆ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಇದೆ ಫ್ಯಾಮಿಲಿಯಲ್ಲಿ ಹಾಗಾಗಿ ನನ್ನ ಗಂಡನ್ನ ಹೊರಗಡೆ ಕಳಿಸ್ಬೇಕು ಅಂತ ಮೇನ್ ಆಗಿ ಅದೊಂದು ಡಿಸೈಡ್ ಮಾಡಿದ್ದೀನಿ ಯಾಕೆ ಅಂದರೆ ತುಂಬ ಸ್ವಲ್ಪ ಕಮಿಟ್ಮೆಂಟ್ಗಳು ಜಾಸ್ತಿ ಇದೆ ಹೊರಗಡೆ ಹೋದರೆ ಸ್ವಲ್ಪ ಏನಾದ್ರು ಸೇವ್ ಮಾಡ್ಬೋದು ಎಲ್ಲ ಬೇರೆ ಕಮಿಟ್ಗೆಟ್ ಎಲ್ಲ ಕ್ಲಿಯರ್ ಮಾಡಿಕೊಂಡ್ರೆ ಮೇನ್ ಆಗಿ ನನ್ನ ಮಗ್ಳಿಗೆ ಒಳ್ಳೆಯ ಫ್ಯೂಚರ್ ಕೊಡಬೇಕು ಒಳ್ಳೆಯ ಎಜುಕೇಷನ್ ಕೊಡಬೇಕು ಒಳ್ಳೆಯ ಎಜುಕೇಷನ್ ಕೊಟ್ಟರೆ ಅವ್ಳ ಲೈಫ್ ಅವ್ಳ ಲೀಡ್ ಮಾಡ್ಕೊಂಡು ಹೋಗ್ತಾಳೆ ಅನ್ನೋದು ಒಂದೇ ಒಂದು ಮೆಂಟಾಲಿಟಿಯಿಂದ ನನ್ನ ಗಂಡನ್ನ ಮೋಸ್ಟು ಒನ್ ವೀಕ್ ಆಯಿತು ಅವ್ರನ್ನ ದುಬೈ ದುಬೈಯಲ್ಲಿ ಇದ್ದಾರೆ ಅವ್ರು ಇವಾಗ ದುಬೈಗೆ ಕಳ್ಸಿದ್ದೀನಿ ಅವ್ರನ್ನ ನನ್ನ ಲೈಫಲ್ಲಿ ನಾನು ಮೇನ್ ಆಗಿ ಎರಡು ಡಿಸೈಡ್ಮೆಂಟ್ ಅಂದರೆ ಒಂದು ಅದೇ ನನ್ನ ನನ್ನ ಮ್ಯಾರೇಜು ಮತ್ತು ಇನ್ನೊಂದು ನನ್ನ ಗಂಡನ ಜಾಬ್ ಬಗ್ಗೆ ಇಷ್ಟ ಇದ್ದಿಲ್ಲ ಯಾವುದೇ ಹೆಣ್ಗಾದ್ರೂ ಇನ್ನು ಮಗ್ಳು ಬೇರೆ ಸಣ್ಣೋಳು ಅವಳು ಕೇಳ್ತಾಳೆ ಅಮ್ಮ ಅಪ್ಪ ಎಲ್ಲಮ್ಮ ಅಮ್ಮ ಅಪ್ಪ ಎಲ್ಲಮ್ಮ ಅಂತ ತುಂಬ ಕೇಳ್ತಾಳೆ ಅಪ್ಪ ಡೂಟಿಗೆ ಹೋಗಿದ್ದಾರೆ ಮಗಳೇ ಬರ್ತಾರೆ ಬರ್ತಾರೆ ಅಂತಲೇ ಹೇಳ್ಕೊಂಡು ಬಂದಿದ್ದೀನಿ ಡೈಲಿ ಕಾಲ್ ಮಾಡಿ ಮಾತಾಡ್ತಾರೆ ಅಲ್ಲೇ ಅವಳು ಮಾತಾಡಿಬಿಟ್ಟು ಖುಷಿಪಡ್ತಾಳೆ ಯಾಕಂದರೆ ಅವ್ಳಿಗೆ ಇವಾಗ ಏನೂ ಗೊತ್ತಿಲ್ಲ ಅವ್ಳಿಗೆ ನಾವು ಏನು ಕಷ್ಟಪಡ್ತಾ ಇದ್ದೀವಿ ನಮ್ಗೆ ಏನು ಪ್ರಾಬ್ಲಮ್ ಇದೆ ಅಂತ ಅವ್ಳಿಗೆ ಏನೂ ಗೊತ್ತಿಲ್ಲ ಅವಳಿಗೆ ಮೆಂಟಲಿ ಅವ್ಳು ಪಿಕಪ್ ಆಗೋಷ್ಟ್ರೊಳಗಡೆ ನಮ್ಮದೂ ಕಮಿಟ್ಮೆಂಟ್ ನಾವು ಕ್ಲಿಯರ್ ಆಗಿರಬೇಕು ಅವ್ಳಿಗೆ ಅಪ್ಪ ಅಮ್ಮಂಗೆ ಈ ಥರ ಕಷ್ಟ ಇದೆ ಅಂತ ಅವಳಿಗೆ ಗೊತ್ತಾಗಬಾರ್ದು ಗೊತ್ತಾಗ್ಬ ಗೊತ್ತಾಗೋ ಅಷ್ಟೊತ್ತಿಗೆ ನಾವು ಎಲ್ಲ ಕಮಿಟ್ಗ ಕಮಿಟ್ಮೆಂಟ್ಗಳು ಕ್ಲಿಯರ್ ಮಾಡಿಕೊಂಡು ತುಂಬ ತುಂಬ ಅಂದರೆ ಕೋಟಿಗೆ ಇಲ್ಲ ಅಂದ್ರೂ ಮೀಡಿಯಮ್ ಆಗಿ ಲೈಫ್ ಲೀಡ್ ಮಾಡಬೇಕು ಅಂತ ತುಂಬ ಆಸೆ ಇದೆ ಏನಾಗುತ್ತೋ ಗೊತ್ತಿಲ್ಲ ಅದಕ್ಕೋಸ್ಕರ ನಾನೂ ಅವ್ರು ಆ ಕಡೆ ಹೋಗಿದ್ದಾರೆ ಅಲ್ಲವಾ ನಾನು ಇವಾಗ ನನ್ನ ಫ್ಯಾಮಿಲಿನ ಲೀಡ್ ಮಾಡಬೇಕು ಅಂತ ಈಗ ಈ ಜಾಬ್ ಹುಡ್ಕೊಂಡು ಬಂದಿರೋದು ಹಾಗೆ ನಮ್ಮ ಮನೆಯಲ್ಲಿ ಈಗ ಆಲ್ಮೋಸ್ಟ್ ಫೋರ್ ಮೆಂಬರ್ಸ್ ಇದ್ದೀವಿ ಅವರು ಹೊರಗಡೆ ಫೋರ್ ಮೆಂಬರ್ಸ್ ಇದ್ದೀವಿ ನಮ್ಮ ಮಾವ ಏನೂ ಫ್ಯಾಮಿಲಿಲಿ ಏನೂ ತಗೊತ ಇಲ್ಲ ಅವರು ಇವಾಗ ಅಂತಲ್ಲ ನಾನು ಮ್ಯಾರೇಜ್ ಆದಾಗಿನಿಂದಲೂ ಅವರು ಏನೂ ತಗೊತಾ ಇಲ್ಲ ಯಾಕಂದರೆ ಅವರಿಗೆ ನಾನು ಮ್ಯಾರೇಜ್ ಆಗೋದ್ ಇಷ್ಟ ಇರಲಿಲ್ಲ ನನ್ನ ಮುಂದೆ ಚೆನ್ನಾಗೇ ಮುಂದೆ ಮುಂದೆಯಿಂದ ಚೆನಾಗಿದಾರೆ ಅವರು ಬಟ್ ಹಿಂದುಗಡೆಯಿಂದ ಅಷ್ಟಕ್ಕಷ್ಟೇ ಅವ್ರಿಗೆ ಏನೋ ಮದುವೆ ಆಗೋದು ಇಷ್ಟ ಇರಲಿಲ್ಲ ಅವ್ರಿಗೆ ಅವ್ರ ಕ್ಯಾಸ್ಟಲ್ಲೇ ಹುಡುಗಿನ ತಂದು ಮದುವೆ ಮಾಡಬೇಕು ಅಂತ ಆಸೆ ಇತ್ತೋ ಏನೋ ಬಟ್ ಅದು ಆಗಲಿಲ್ಲ ನಮ್ಮದು ಬೇರೆ ಕ್ಯಾಸ್ಟು ಬಟ್ ನಾನು ಲೈಫಲ್ಲಿ ಆಲ ಅಂದರೆ ಮದುವೆ ಡಿಸೈಡ್ಮೆಂಟ್ ತಗೊಂಡು ಸಕ್ಸಸ್ ಆಗಿದ್ದೀನಿ ಅಂದರೆ ಮಾವಂದು ಫ್ಯಾಮಿಲಿಯದು ಪ್ರಾಬ್ಲಮ್ ಇದೆ ಬಟ್ ಗಂಡ ಹೆಂಡತಿ ಮಧ್ಯೆ ಏನೂ ಪ್ರಾಬ್ಲಮ್ ಇಲ್ಲ ತುಂಬ ಚೆನ್ನಾಗಿ ಇದ್ದೀವಿ ನಾವು ಹಾಗೆ ಈ ರೀತಿ ಸೆಕೆಂಡ್ ಡಿಸೈಡ್ಮೆಂಟ್ಲ್ಲಿ ನಾನು ನನ್ನ ಗಂಡನ್ನ ಹೊರಗಡೆ ಕಳಿಸಿ ನಾನು ತಪ್ಪು ಮಾಡಿದ್ದೀನಿ ಅಂತ ನನಗೆ ಅನಿಸಿಲ್ಲ ಯಾಕೆಂದರೆ ಇವಾಗ ಚೆನ್ನಾಗಿ ಮುಂದೆ ಫ್ಯೂಚರಲ್ಲಿ ಚೆನ್ನಾಗಿ ಇರಬೇಕು ಮುಂದೆ ಒಳ್ಳೆಯ ಲೈಫ್ ಲೀಡ್ ಮಾಡಬೇಕು ಮಗುಗೆ ಒಳ್ಳೆಯ ಎಜುಕೇಷನ್ ಕೊಡಬೇಕು ಅಂತ ತುಂಬ ಅಂದರೆ ತುಂಬ ಆಸೆ ಇದೆ ನಾವು ನಮ್ಮನ್ನ ನಮ್ಮ ಅಪ್ಪ ಅಮ್ಮ ಚೆನ್ನಾಗೇ ಓದಿಸಿದ್ರು ಬಟ್ ಅವ್ರು ಓದಿಸೋ ಟೈಮಲ್ಲಿ ನಮಗೆ ಅಂದರೆ ತುಂಬ ಏನಲ್ಲ ನಾರ್ಮಲಾಗಿ ಓದಿದ್ದೀವಿ ಅಷ್ಟೇ ಅವರಿಗೆ ನಮ್ಮ ಮಕ್ಕಳನ್ನ ಹಂಗೆ ಮಾಡಬೇಕು ಹೀಗೆ ಮಾಡಬೇಕು ಒಳ್ಳೆಯ ಎಜುಕೇಷನ್ ಕೊಡಬೇಕು ಮತ್ತು ಒಳ್ಳೆಯ ಳ್ಳೆ ಜಾಬ್ ತಗೊಬೇಕು ಅಂತೆಲ್ಲ ಅವರಿಗೆಲ್ಲ ತುಂಬ ಆಸೆ ಇತ್ತು ಬಟ್ ನಮ್ಗೆ ಆ ಥರ ಮಾಡಕ್ಕೆ ಆಗಲಿಲ್ಲ ಅವ್ರ ಆಸೆನ ನಾನು ನನ್ನ ಮಗಳಲ್ಲಿ ನನ್ನ ಮಗಳು ಮಾಡಬೇಕು ಅಂತ ಆಸೆ ಇದೆ ನನಗೆ ಅವ್ಳಿಗೆ ಒಳ್ಳೆಯ ಎಜುಕೇಷನ್ ಕೊಡಬೇಕು ನಮ್ಮ ಅಪ್ಪ ಅಮ್ಮ ಏನು ನನ್ನಲ್ಲಿ ಏನು ಆಸೆ ಪಟ್ಟಿದ್ದರೋ ಅದನ್ನು ನನ್ನ ಮಗಳು ಈಡೇರಿಸ್ಬೇಕು ಅಂತ ತುಂಬ ಆಸೆ ಇದೆ ನೋಡಬೇಕು ಏನು ಆಗುತ್ತೆ ಅಂತ ಮತ್ತು ಈಗ ಸದ್ಯಕ್ಕೆ ಇದು ಎರಡೇ ನಾನು ಫೈನಲ್ ಅಂದರೆ ದೊಡ್ಡ ನಿರ್ಧಾರ ನಾನು ತಗೊಂಡಿರೋದು ಇನ್ನು ಮುಂದಕ್ಕೆ ತುಂಬ ನಿರ್ಧಾರಗಳು ತಗೊಳ್ಬೇಕಾಗುತ್ತೆ ಮಗ್ಳ ಬಗ್ಗೆ ಆಗಲಿ ಅಥ್ವಾ ನಮ್ಮ ಲೈಫ್ ಬಗ್ಗೆ ಆಗಲಿ ಅಥ್ವಾ ಫ್ಯೂಚರ್ ಬಗ್ಗೆ ಆಗಲಿ ತುಂಬ ಅಂದರೆ ಡಿಸೈಡ್ಮೆಂಟ್ ತಗೊಳಕ್ಕೆ ಇರುತ್ತೆ ಅನ್ಕೊಂಡಿದ್ದೀನಿ ಅದು ಏನೇ ಆದ್ರೂ ಒಳ್ಳೇದಾ ಕೆಟ್ಟದಾ ಕೆಟ್ಟದು ಆಗುತ್ತೆ ಅಂದರೆ ಯಾವ ತಾಯಿಯೂ ತಗೊಳ್ಳೊದಿಲ್ಲ ಮಕ್ಳಿಗೆ ಒಳ್ಳೆಯದಾಗುತ್ತೆ ಅಂದರೆ ಮಾತ್ರ ತಗೊಳ್ತಾಳೆ ಏನೇ ಡಿಸೈಡ್ಮೆಂಟ್ ಆದ್ರೂ ಒಳ್ಳೆಯ ನಿರ್ಧಾರ ಒಳ್ಳೆದಾಗುತ್ತಾ ಕೆಟ್ಟದಾಗುತ್ತಾ ಅಂತ ನೋಡಿಬಿಟ್ಟೇ ತಗೊಳ್ತೀನಿ ಆದ್ರೂ ನಮ್ಮ ಮದುವೆದು ಮಾತ್ರ ತುಂಬ ಮರೆಯಂಗೆ ಇಲ್ಲ ಕೊರೋನ ಟೈಮಲೆಲ್ಲ ಹೇಗೇಗೋ ಮದುವೆ ಆಬಿಬಿಡ್ತು ಅಪ್ಪ ಅಮ್ಮನ್ನೆಲ್ಲ ಒಪ್ಪಿಸಿದ್ದು ಮತ್ತು ಅಪ್ಪ ಅಮ್ಮ ಫ್ಯಾಮಿಲಿಯವ್ರ್ನ ಒಪ್ಪಿಸಿದ್ದು ಮತ್ತು ಈ ಕಡೆ ನಮ್ಮ ಮನೆಯವರು ಅವ್ರ ಅಪ್ಪ ಅಮ್ ಅವ್ರ ಅಪ್ಪನ್ನ ಒಪ್ಪಿಸಿದ್ದು ಆಮೇಲೆ ಅವ್ರ ಫ್ಯಾಮಿಲಿಯವ್ರ್ನ ಒಪ್ಪಿಸಿದ್ದು ನಮ್ಮದು ಹೇಳಿದರೆ ಮೋಸ್ಟ್ಲಿ ಒಂದು ಫಿಲಮ್ಮೇ ಮಾಡ್ಬೋದೇನೋ ಆ ಥರ ಇದೆ ಸ್ಟೋರಿ ಬಟ್ ಆದರೂ ಪರವಾಗಿಲ್ಲ ಅಂದರೆ ಈಗ ಬೇರೆಯವರು ಇವ್ಳನ್ನ ಮದುವೆ ಆಗಿ ಹೀಗಾಯ್ತು ಹಾಗಾಯ್ತು ಮನೆಗೆ ಬಂದು ಕೂತ್ಳು ಆ ಥರ ಎಲ್ಲ ನಾನು ಮಾಡಿಲ್ಲ ಇಷ್ಟೊತ್ತನಕ ಕಷ್ಟ ಸ ಅಂದರೆ ಎಲ್ಲದಕ್ಕೂ ಹೋಗಿದೀನಿ ಕಷ್ಟ ಸುಖಕ್ಕೆ ಎಲ್ಲ ಹೋಗಿದ್ದೀನಿ ಗಂಡನ್ನ ಬಿಟ್ಟು ಮನೆಗೆ ಹೋಗಿ ಕೂರೋದು ಆ ಥರ ಎಲ್ಲ ಏನೂ ಮಾಡಿಲ್ಲ ನನ್ನ ಗಂಡನೂ ಆ ಥರ ಎಲ್ಲ ಮಾಡಿಲ್ಲ ಹಾಗೇನೂ ಮಾಡಿಲ್ಲ ಲೈಫಲ್ಲಿ ಚೆನ್ನಾಗಿದೀವಿ ಮುಂದೆಯೂ ಚೆನ್ನಾಗಿರ್ಬೇಕು ಅಂತ ತುಂಬ ಆಸೆ ಇದೆ ಅಷ್ಟೇ ಇಷ್ಟೇ ಇವೆರಡೇ ನಾನು ಲೈಫಲ್ಲಿ ಫಾ ಒಳ್ ಅಂದರೆ ಡಿಸೈಡ್ಮೆಂಟ್ ಮಾಡಿಕೊಂಡಿರೋದು